ಹಾಂ ಹೌದು ರಿ ಹೇಳಿರಿ ಸರ ಹಾಂ ರಿಪ್ಲೇ ಏನು ಬೇಕು ರೀ ಸರ ಹೇಳಿರಿ ಹೌದು ಹೌದು ರಿ ಹಾಂ ರೀ ಐತೆ ಅಲ್ಲರೀ ನಿಮಗೆ ಇಲ್ಲಿ ಅಕ್ಕಿ ಐತೆ ಬೇಳೆ ಐತಿ ಏನು ಟಮೊಟೆ ಐತೆ ಆಲೂಗಡ್ಡೆ ಐತೆ ಹೀರೆಕಾಯಿ ಹಾಂ ಕುಬ್ಸುದ್ದ ನಿಮಗೆಲ್ಲ ಏನು ಊಟದ ಸಿಸ್ಟಮ್ ಬೇಕೊ ಏನು ಇದ್ರ ಬೇಕೊ ಏನಂತ ಬಟ್ಟೆ ಸಿಸ್ಟಮು ಊಟದ್ದಾ ಅದ ಹಾಂ ಹೇಳಿಬಿಡಿರಲ್ಲ ಹಾಂ ಹೇಳಿರಿ ಸರ ಹೇಳಿರಿ ಹಾಂ ಹೌದು ರಿ ಹಾಂ ಐತ್ರಿ ಹಾಂ ಐತ್ರಿ

ಹಾಂ ಐತ್ರಿ

ಹಾಂ ರೀ ಶಾವಿಗೆ ಏನು ಇದ್ರದ್ದು ಬೇಕೇನು ಹಾಂ ರೀ ಹುರ್ದಿದ್ದು ಹಾಂ ರೀ ಹಾಂ ಹಾಂ ರೀ ಹ್ಞೂ ರೀ ಇಷ್ಟೆಲ್ಲ ನಂದಿ ಐತ್ರಿ ನಂದಿ ಕಂಪ್ನಿ ಐತ್ರಿ ನಂದಿ ಇದು ಚೊಲೋ ಕ್ವಾಲ್ಟಿ ಐತೆ ತಗೋರಿ ಇದನ್ನ ತಗೋರಿ ಅದು ಬೃಂದಾವನ್ ಸರಿ ಬರಲ್ಲ ರೀ ಇದು ನಂದಿನೇ ಅಗದಿ ಕ್ವಾಲ್ಟಿ ಕ್ವಾಲ್ಟಿ ಇದು ಹೇಳ್ರಿ ಅದು ಹಾಂ ಫ್ರೆಶ್ ರೀ ಏ ನಮ್ಮದೆಲ್ಲ ಅಲ್ಲ ಫ್ರೆಶ್ ರೀ ಯಾವುದೇ ಸ್ಟಾಕ್ ಮಾಲು ಇಡಲ್ಲ ರೀ ನಾವೆಲ್ಲ ಹ್ಞೂ ರೀ ನಿಮಗೆ ಇವೆಲ್ಲ ಏನು ಹಾಂ ಊಟದ ತಾಟು ಪ್ಲೇಟು ಬೇಕು ರೀ ಪ್ಲೇಟ ಲೋಟ ಹಾಂ ಯೂಸ್ ಆ್ಯಂಡ್ ತ್ರೋನಾ ಅದಾವೆ ರೀ ಈಗ ಗ್ಲಾಸ ಪೇಪರ್ ಗ್ಲಾಸೆಲ್ಲ ಬೇಕಲ್ಲ ರೀ ಆಯ್ತು ಆಯ್ತು ತಗೋರಿ ಇವನ್ನೆಲ್ಲ ಒಂದು ರೇಟ್ ನಿಮಗೆಲ್ಲ ಮಾಡಿ ಹೋಮ್ ಡೆಲಿವರಿನ ಕೊಡ್ತೀವಿ ತಗೋರಿ ನಾವೆಲ್ಲ ಹಾಂ ಆಯ್ತು ಆಯ್ತು ಆಯ್ತು ನಮಸ್ಕಾರ ರೀ ಹಾಂ